ನಾವು ಸಣ್ಣದಿರುವಾಗ ಶಾಲೆಯಲ್ಲಿ ಮುಂಚೆ ಶಾಲೆಗೆ ಹೋಗ್ತಿರುವಾಗ ಅಲ್ಲಿ ಸಣ್ಣ ಸಣ್ಣ ಟಿಪ್ಪು ಮಾಡುತ್ತ ಇದ್ದೆವು ಲೋಕಲಲ್ಲಿ ತುಂಬ ಸಣ್ಣ ಶಾಲೆಗೆ ಸಣ್ಣದಿರುವಾಗ ಶಾಲೆಯಲ್ಲಿ ಕಲಿಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಶಾಲೆಗೆ ಟಿಪ್ಪು ಎಲ್ಲ ಹೋಗ್ತಿದ್ದೆ ಹತ್ತಿರದಲ್ಲಿ ನಮ್ಮ ಮಕ್ಳು ಒಟ್ಟು ಸೇರಿ ಎಲ್ಲಾದರೂ ಟಿಪ್ಪು ಮಾಡುವ ಅಂತ ಹತ್ತಿರದಲ್ಲಿ ಇದು ಉಡುಪಿಯಲ್ಲಿ ನಮ್ಮದು ಎಂತಾದರೂ ಇರ್ತದೆ ಹತ್ತಿರದಂತೆ ಸಿಕ್ ಲೋಕಲಲ್ಲಿ ಒಂದು ಸಮುದ್ರ ಬೀಚಿ ಇಂಥದ್ದೆಲ್ಲ ಟಿಪ್ಪುಗೆಲ್ಲ ಹೋಗ್ತಿದ್ದೇವೆ ಸಮುದ್ರ ನೋಡಲಿಕ್ಕೆ ಬೇರೆ ಅಂತದೇ ನೋಡುವಂಥದ್ದು ಇದ್ದಿದ್ದರೆ ಹತ್ತಿರದಲ್ಲಿ ಟಿಪ್ಪು ದೇವಸ್ಥಾನ ಮತ್ತು ಟಿಪ್ಪುಗರೆಲ್ಲ ಹೋಗಿ ಎಲ್ಲ ಒಂದು ಶಾಲೆ ಒಟ್ಟಿಗೆ ಟಿಪ್ಪು ಒಂದು ಮಾಡುವ ಅಂತ ಒಂದು ವಿಧಾನ ನಮ್ಮ ಮಕ್ಕಳಿಗೆ ಸೇರಿ ಶಾಲೆ ರಜೆ ಇದ್ದ ದಿವಸ ಇದೆ ಹತ್ತಿರದಲ್ಲಿ ಸುಬ್ರಮನ್ ಧರ್ಮಸ್ಥಳ ಇಂಥ ಸ್ಥಳಗಳಲ್ಲಿ ಹೋಗಲು ದೂರದ ಇಲ್ಲಿ ಪಕ್ಕದಲ್ಲಿ ಮತ್ತು ಟಿಪ್ಪು ಮಾಡು ಹೋಗೋದು ಬರೋದು ವಾರದಲ್ಲಿ ರಜೆ ಇದ್ದರೆ ಹೋಗ್ತೇವೆ ಬೀಚಿ ಈ ಸೈಡೆಲ್ಲ ಟಿಪ್ ಮಾಡ್ಕೊಂಡು ಹೋಗ್ತೇವೆ ರಪಕ್ಕ ಬೀಚ್ ಸೈಡಲೆಲ್ಲ ನಾಲ್ಕೈದು ಜನ ಸೇರಿ ಒಟ್ಟಿಗೆ ನಾವು ತುಂಬ ನಮಗೆ ತುಂಬ ಇಷ್ಟ ಟಿಪ್ಪು ಅಂದರೆ ಮುಂಚೆಯಿಂದ ಹೋಗ್ತಾ ಇರ್ತೀವಿ ದಿವಸ ಇಲ್ಲಿ ಇಲ್ಲ ರಜೆ ಮುಂಚೆ ಒಂದು ರಜೆ ಕೊಟ್ಟರು ಕೊಟ್ಟರು ಕೊಡದಿರುವುದು ಇಲ್ಲಾದರೆ ರಜೆ ಸಿಗುವುದಿಲ್ಲ ರಜೆ ಸಿಕ್ಕಿದೆ ಅಂದರೆ ಬಾಳ ತುಂಬ ನಮ್ಗೆ ತುಂಬ ಖುಷಿ ಇಷ್ಟ ಹಾಗಾಗಿ ನಾವು ಅಂದರೆ ಮಕ್ಕಳದೆಲ್ಲ ತುಂಬ ಕಷ್ಟ ಕಲಿಯುದಂದ್ರೇನೇ ತುಂಬ ಕಷ್ಟ ಆಗಿದೆ ಮುಂಚೆ ಎಲ್ಲ ಈಗ ಸಹ ಕಾಲೇಜ್ ಅಂದರೆ ಟಿಪ್ಪು ಇವ್ರದೆಲ್ಲ ಜಾಸ್ತಿ ಮುಂಚೆ ಎಲ್ಲ ಹೋಗುದಂದರೆ ಕಡೆಕಡೆಲ್ಲ ಇದಾಗಿದೆ ಆದರೆ ಈಗ ಸಮಸ್ತೆ ಕೆಲವು ಈಗ ನಾವೊಂದು ಆದರೂ ಹೋಗ್ತಿದ್ವಿ ಎಷ್ಟು ಕಷ್ಟ ಆದರೂ ಮುಂಚೆ ಎಲ್ಲ ಟಿಪ್ಪುಗೋ ಇದು ಮಾಡಿ ಮತ್ತು ಅಲ್ಲಿ ಹೋಗ್ತಾ ಇದ್ದೆವು ಅಲ್ಲಿ ರಜೆ ಸಿಕ್ಕಿದರೆ ಸಾಕು ಮುಂಚೆ ಎಲ್ಲ ರಜೆ ಕೊಡೋದು ಕಡಿಮೆ ಟೀಚರ್ನವರೆಲ್ಲ ತುಂಬ ಹಾಗಾಗಿ ಈ ಶಾಲೆ ಕಲಿಯಲಿಕ್ಕೆ ನಮಗೆ ತು ಮುಂಚೆ ಎಲ್ಲ ತುಂಬ ಕಷ್ಟ ಆವಾಗ ನಮಗೆ ರಜೆನೂ ಕೊಡ್ತಾ ಇರಲಿಲ್ಲ ಗೋರ್ಮೆಂಟ್ ರಜೆ ಸಿಕ್ಕಿದ ಕೂಡಲೇ ನಾವು ಹೋಗ್ತಾ ಇದ್ದೆವು ಒಟ್ಟಿಗೆ ಶಾಲೆ ಕಲಿಯುವುದಂದರೆ ಈಗಿನ ಕಾಲದಲ್ಲಿ ಆಗ್ಬೋದು ಮುಂಚೆ ಎಲ್ಲ ಶಾಲೆ ಕಲಿಯುದಂದ್ರೆ ಅಷ್ಟು ಕಷ್ಟ ಆಗ್ತಿತ್ತು ಪ್ರಾಬ್ಲಮ್ ಇತ್ತು ಮನೆಯವರಿಗೆ ಅದಕ್ಕೆಲ್ಲ ತುಂಬ ಕಷ್ಟದ ಕಾಲ ಅಂತ ಹೇಳ್ಬೇಕು ಎನಿಸಬೇಕು ತುಂಬ ಹಾಗಾಗಿ ನಮಗೆ ತುಂಬ ಕಷ್ಟ ಅನ್ನುವಂತೆ ಮಾಡುತ್ತಿತ್ತು ತೊಂದರೆ ಇಲ್ಲ ಹಾಗೆ ಇದು ಮಾಡಿ ಇದು ಮಾಡ್ತ ಇದ್ದೆವು ದೇವ್ರ ಕಷ್ಟ ಪ್ರಾಬ್ಲಮ್ ತುಂಬ ಅಂದರೆ ತುಂಬ ಭಾಳ ಕಷ್ಟವಾಗಿ